ಈ ದಿನಗಳಲ್ಲಿ ಮಕ್ಕಳು ಆಟವಾಡುತ್ತಿಲ್ಲ ಕಾರಣ ಟಿ ವಿ ಮೊಬೈಲ್ ಮಕ್ಕಳು ಈಗ ಬರೀ ಮೊಬೈಲ್ ಟಿ ವಿ ಅಂತ ಹಾಳಾಗ್ತಿದ್ದಾರೆ ಹಿಂದೆ ಇದ್ದ ಆಟ ಲಗೋರಿ ಚಿನ್ನಿದಾಂಡು ಮರಕೋತಿ ಗೋಲಿ ಇವೆಲ್ಲ ಮರ್ತ್ಹೋಗಿದೆ ಅದಕ್ಕೆ ಮಕ್ಕಳಿಗೆ ಅಪ್ಪ ಅಮ್ಮ ಆಗಲಿ ಅಜ್ಜ ಅಜ್ಜಿ ಆಗಲಿ ದೊಡ್ಡಪ್ಪ ಚಿಕ್ಕಮ್ಮ ಇವರೆಲ್ಲ ಮಕ್ಕಳಿಗೋಸ್ಕರ ಮನೇಲಿ ಸ್ವಲ್ಪ ಸಮಯಾನ ಕೊಡಬೇಕು ಅವರ ಹಳೆಯ ಆಟಗಳನ್ನ ಮಕ್ಕಳಿಗೆ ನೆನಪು ಮಾಡಿ ಕೊಡಬೇಕು ಮತ್ತು ಅವ್ರ ಜೊತೆ ಆಟ ಆಡ್ಬೇಕು ಕೂಡ ಅವರಿಗೆ ಹೇಳಿ ಕೊಡಬೇಕು ಅವರಿಗೆ ಮೊಬೈಲ್ ಟಿ ವಿ ಅಂತ ತೋರಿಸೋದಕ್ಕಿಂತ ಅವ್ರ ಕೈಯಲ್ಲಿ ಬುಗುರಿನೋ ಗೋಲಿನೋ ಕೊಡಬೇಕು ಮಕ್ಕಳು ಶಾಲೆ ಬಿಟ್ಟರೆ ಮನೆಯಲ್ಲೇ ಹೆಚ್ಚು ಸಮಯ ಕಳೆಯೋದು ಆ ಸಮಯವು ಬರೀ ಮೊಬೈಲ್ ಟಿ ವಿ ಅಂತ ನಷ್ಟ ಆಗ್ಬಾರ್ದು ಅದ್ರ ಜೊತೆಗೆ ದೊಡ್ಡವರಾದವ್ರು ಕ್ರಿಕೆಟ್ ಆಡೋದು ಅವ್ರ ಜೊತೆ ವಾಲಿಬಾಲ್ ಆಡೋದು ಹೀಗೆ ಆಟಗಳನ್ನ ಆಡೋದಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅದರಿಂದ ಮಕ್ಕಳ ಮೆದುಳು ಚುರುಕಾಗತ್ತೆ ಇದ್ರಿನ್ ಈಗ ಮೊಬೈಲ್ ಬಳಸೋದ್ರಿಂದ ಅವ್ರ ಮೆದುಳು ಕ್ಷೀಣಿಸ್ತಾ ಹೋಗತ್ತೆ ಅವ್ರ ಯೋಚನೆ ಶಕ್ತಿ ಕ್ಷೀಣಿಸ್ತಾ ಹೋಗತ್ತೆ ಹಾಗಾಗಿ ಈ ಮೊಬೈಲು ಟಿ ವಿ ಅನ್ನೋದು ಅವ್ರ ಬುದ್ಧಿಶಕ್ತಿನ ಹಾಳು ಮಾಡ್ತಾ ಹೋಗತ್ತೆ ಅದೇ ನೀವು ಯಾವ್ದಾರೂ ಒಂದು ಆಟ ಅವರಿಗೆ ಹೇಳಿಕೊಡೋದಾಗ್ಲಿ ಅವ್ರ ಜೊತೆ ಆಡೋದಾಗಲಿ ಆಡಿದರೆ ಅವರು ತಮ್ಮ ಮೆದುಳಿನ ಯೋಚನೆ ಶಕ್ತಿಯನ್ನು ಜಾಸ್ತಿ ಮಾಡ್ಕೊತಾರೆ ಅವರು ಯಾವಾಗಲೂ ಚುರುಕಾಗಿರ್ತಾರೆ ಹೀಗೆ ಮಾಡೋದ್ರಿಂದ ಮಕ್ಕಳ ಬುದ್ಧಿವಂತಿಕೆ ಹೆಚ್ಚಾಗತ್ತೆ ಹಾಗಾಗಿ ತಂದೆ ತಾಯಿಯಾದವರು ಮನೆಯಲ್ಲಿ ಪೋಷಕರಾದವ್ರು ಮಕ್ಕಳಿಗೆ ಟಿ ವಿ ಮತ್ತು ಮೊಬೈಲನ್ನು ಬ್ ಬಿಟ್ಟು ಹೆಚ್ಚು ಆಟದ ಬಲವನ್ನು ಬೆಳ್ಸ್ಕೊಳ್ಳುವಂತೆ ಪ್ರೋತ್ಸಾಹ ಕೊಡಬೇಕು